ಡಾಕ್ಟರ್ ಗಿರಿಜಾ ಅವರಾ ಮ್ಯಾಮ್ ನಮಸ್ತೆ ಮ್ಯಾಮ್ ನಾನು ನಿನ್ನೆ ನಿಮ್ಮ ಹಾಸ್ಪೆಟ್ಲಿಗೆ ಬಂದಿದ್ದೆ ಹುಷಾರಿಲ್ಲ ಅಂತ ಜ್ವರ ಬಂದಿದೆ ಅಂತ ತೋರ್ಸೋಕೆ ಬಂದಿದ್ದೆ ಹಾಂ ಮ್ಯಾಮ್ ಕೊಟ್ಟಿದ್ದಿರಿ ಹಾಂ ಮ್ಯಾಮ್ ತಗೊಂಡಿದ್ದೀನಿ ಆದರೆ ಇವತ್ತು ಜ್ವರ ಕಡಿಮೆ ಆಗ್ತಾ ಇಲ್ಲ ಜ್ವರದ ಜೊತೆ ತಲೆನೋವು ಶೀತ ಕೂಡ ಜಾಸ್ತಿ ಆಗಿದೆ ಮೇಡಮ್ ಇವತ್ತು ಜ್ವರ ಜಾಸ ಮೇಡಮ್ ಇವತ್ತು ಜ್ವರ ಸ್ವಲ್ಪ ಜಾಸ್ತಿಯೇ ಇದೆ ನಾನು ಒಂದು ಸ್ವಲ್ಪ ಇವತ್ತು ರೆಸ್ಟ್ ಮಾಡ್ತೀನಿ ನಾಳೆ ಮತ್ತೆ ಬರ್ತೀನಿ ನಾಳೆ ನೀವು ಕ್ಲಿನಿಕಲ್ಲಿ ಇರ್ತೀರಾ ಮೇಡಮ್

ಆಯಿತು ಮ್ಯಾಮ್ ನಾನು ನಾಳೆ ಬರ್ತೀನಿ ನಿಮ್ಮ ಹಾಸ್ಪೆಟಲಿಗೆ ನೀವು ಎಷ್ಟು ಗಂಟೆ ಸುಮಾರಿಗೆ ನಮ್ಗೆ ಸಿಗ್ತೀರಾ ಮ್ಯಾಮ್ ಆಯಿತು ಮ್ಯಾಮ್ ನಾನು ಬರ್ತೇನೆ ನಾಳೆ ಒಂದು ವಾರದಲ್ಲೇ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ಆ ಫಂಕ್ಷನ್ನಿಗೆ ನಾನು ಅಟೆಂಡ್ ಆಗಬೇಕಾಗುತ್ತೆ ಹಾಗಾಗಿ ಅಷ್ಟ್ರೊಳಗೆ ನಾನು ಹುಷಾರಾಗೋ ಥರ ಚೆಕಪ್ ನೋಡ್ತೀರಾ ಆಯಿತು ಮ್ಯಾಮ್ ಆಯಿತು ಮ್ಯಾಮ್ ನೀವು ರಕ್ತ ಪರೀಕ್ಷೆ ಮಾಡಿದರೂ ಕೂ ಮಾಡಿದರೂ ಪರವಾಗಿಲ್ಲ ನಾನು ಬರ್ತೇನೆ ಆದರೆ ಬೇಗ ಹುಷಾರಾದರೆ ಸಾಕು

ಸರಿ ಮ್ಯಾಮ್ ಸರಿ ಮ್ಯಾಮ್ ಧನ್ಯವಾದ ಮ್ಯಾಮ್